ನಾನು ಎರಡು ವಾರ ಮುಂದೆ ಒಂದು ಛಾರ್ಝರು ಸಿ ಪಿನ್ನನು ತಗೊಂಡಿದ್ದೆ ಆನ್ಲೈನಲ್ಲಿ ಈ ಆನ್ಲೈನ್ನಲ್ಲಿ ತುಂಬ ರಿಯಾಯಿತಿ ಸಿಗುತ್ತೆ ಅನ್ಬಿಟ್ಟು ನಾನು ಚಾರ್ಜರ್ ತಗೊಂಡಿದ್ದೆ ಈ ಚಾರ್ಜರ್ಗಳನ್ನು ಎಲೆಕ್ಟ್ರಾನಿಕ್ ಐಟಮ್ಗಳನ್ನು ತಗೊಂಡಿರುವಾಗ ನನಗೆ ಆಗಿದ್ದು ಅನುಭವ ಏನಂದರೆ ಈ ಆನ್ಲೈನಲ್ಲಿ ತಗೊಂಡಿರುವಾಗ ವೆಬ್ಸೈಟಲ್ಲಿ ನಾವು ಕಮ್ಮಿ ಅಂತ ತಗೊಂತೀವಿ ತಕೊಂಡಾದ ಮೇಲೆ ಈ ಚಾರ್ಜರ್ ಪಿನ್ನುಗಳು ನನಗೆ ಬಂತು ಒಂದು ವಾರಾಗೆ ಒಂದು ವಾರಾಗೆ ಬಂದು ಆದ ಮೇಲೆ ನಾನು ಅದು ಯೂಸ್ ಮಾಡಿ ಉಪಯೋಗಿಸಿ ಉಪ್ಯೋಗಿಸಾದ ಮೇಲೆ ಒಂದು ತಿಂಗಳಾದ ಮೇಲೆ ಆ ಚಾರ್ಜರ್ ವೈರನ್ನೋದು ಏನಿರುತ್ತೋ ಅದು ಕೆಲಸ ಮಾಡೋದು ಮಾಡಿಲ್ಲ ನಾನು ಅದಕ್ಕೆ ಮುನ್ನೂರ ಎಂಬತ್ತು ರೂಪಾಯಿ ಖರ್ಚು ಮಾಡಿ ತಗೊಂಡಿದ್ದೆ ಆದ್ರೆ ಆನ್ಲೈನಲ್ಲಿ ಸಾವಿರದ ಒಂಬೈನೂರ ಐವತ್ತು ಇದ್ದಿದ್ದು ಮುನ್ನೂರೈವತ್ತು ರೂಪಾಯಿಗೆ ಬರ್ತಾ ಇದೆ ಅಂದ್ಬಿಟ್ಟು ತಕೊಂಡಾದ ಮೇಲೆ ನನಗೆ ಒಂದು ತಿಂಗಳಲ್ಲೇ ಆ ಚಾರ್ಜರು ಕೆಲಸ ಮಾಡೋದು ಮಾಡಿಲ್ಲ ಇದರಿಂದ ನನಗೆ ತುಂಬ ಬೇಜಾರಾಗೋಯಿತು ಅಂದರೆ ಆನ್ಲೈನಲ್ಲಿ ಮತ್ತು ನಾನು ವ್ ವ್ಯಾರಂಟಿ ಅಂತ ಕೊಡುವಾಗ ವ್ಯಾರಂಟೀಗೆ ಆನ್ಲೈನವರು ರೆಸ್ಪಾಂಡ್ ಆಗಿಲ್ಲ ಸರಿಯಾಗಿ ಅವರು ಮಾಹಿತಿ ಕೊಡ್ತಾ ಇಲ್ಲ ರಿಟರ್ನ್ ಪ್ರಾಡಕ್ಟು ಅವ್ರಿಗೆ ವಸ್ತುಗಳನ್ನು ವಾಪಸ್ ತಗೊಂಡು ಹೋಗ್ತಾ ಇಲ್ಲ ಇದರಿಂದ ನನಗೆ ಯಲಕ್ಟ್ರಾನಿಕ್ ವಸ್ತುಗಳನ್ನು ಹಾನ್ಲೈನಲ್ಲಿ ಪರ್ಚೇಸ್ ಮಾಡೋಕ್ಕೆ ತುಂಬ ಸಂಕೋಚ ಅನ್ನಿಸ್ತಿದೆ ಮತ್ತು ಈ ಆನ್ಲೈನು ವಸ್ತುಗಳನ್ನು ನೋಡಿ ತಗೋಬೇಕು ಅನ್ನೋದು ಒಂದು ಡೈರೆಕ್ಟ್ ನಾವು ನಮ್ಮ ಮನೆ ಹತ್ತರ ಅಂಗ್ಡಿಗಳಗೆ ಹೋಗಿ ಅಲ್ಲಿ ತಗೊಂಡ್ರೆ ತುಂಬ ಒಳ್ಳೇದು ಅಂತ ನನಗೆ ಅನ್ನಿಸ್ತಾ ಇದೆ ಅಂದರೆ ಏನಕ್ಕಂದ್ರೆ ನನ್ನ ಅನುಭವ ನಾನು ಒಮ್ಮೆ ಇದು ನನಗೆ ತುಂಬ ರಿಯಾಯಿತಿ ಬರ್ತಾ ಇದೆ ಅನ್ಬಿಟ್ಟು ನಾನು ತಗೊಂಡಿದೀನಿ ತಗೊಂಡು ಒಂದು ತಿಂಗಳಾದ ಮೇಲೆ ಅದು ಕೆಲಸ ಮಾಡೋದೇ ಆಗ್ತಿಲ್ಲ ಮತ್ತು ನಾನು ಐದು ನೂರು ರೂಪಾಯಿ ಕೊಟ್ಟು ನಾನು ನಿಯರ್ ಬೈ ಅಂಗಡಿಯಲ್ಲಿ ತಗೊಂಡೆ ಅಂದ್ರೆ ನನಗೆ ಹತ್ತತ್ರ ಅಲ್ಲೇ ಎಂಟು ನೂರು ರೂಪಾಯಿ ನನಗೆ ಖರ್ಚಾಯಿತು ಈ ಖರ್ಚು ಆದರೆ ಮತ್ತೆ ನಾನು ಎಲೆಕ್ಟ್ರಾನಿಕ್ ಐಟಮ್ಸ್ ತಗೋಬೇಕು ಆನ್ಲೈನಲ್ಲಿ ಅಂದರೆ ನನಗೆ ಒಂದು ನಂಬಿಕೆನೇ ಹೋಗ್ತಿದೆ ಇವರು ಒಂದು ಇಮೇಲ್ ಕಳ್ಸದ್ರೂ ರೆಸ್ಪಾಂಡು ಆಗ್ತಿಲ್ಲ ಮತ್ತು ಅವ್ರು ಮಾಹಿತಿ ಟೈಮ್ಗೆ ಕೊಡ್ತಿಲ್ಲ ಇದರಿಂದ ನಾನು ಎಲೆಕ್ಟ್ರಾನಿಕ್ ವಸ್ತುಗಳು ತಗೊಂಡಿರುವಾಗ ಒಂದು ಕಂತ ಎರಡು ಸರ್ತಿ ಯೋಚನೆ ಮಾಡಿ ನಿಯರ್ ಎಕ್ಕಡ ನಮ್ಮ ಹತ್ತರ ಅಂಗ್ಡಿಗಳಲ್ಲಿ ನೋಡಿ ತಗೊಂಡ್ರೆ ಒಳ್ಳೇದು ಅಂತ ನನಗೆ ಅನ್ನಿಸ್ತು ಆದ್ರೆ ದಯವಿಟ್ಟು ನನಗಂತೂ ಯಲೆಕ್ಟ್ರಾನಿಕ್ ವಸ್ತುಗಳನ್ನು ಚಾರ್ಜರ್ಗಳನ್ನಾಗ್ಲಿ ಮೊಬೈಲ್ ವೈರ್ಗಳನ್ನಾಗ್ಲಿ ಈ ಆನ್ಲೈನ್ ಮೂಲಕ ಏದೋ ರಿಯಾಯಿತಿ ಸಿಗ್ತಾ ಇದೆ ಎಂಬತ್ತು ಪರ್ಸೆಂಟು ತೊಂಬತ್ತು ಪರ್ಸೆಂಟು ಅಂತ ಕೊಟ್ಟು ಅದು ಒಂದು ತಿಂಗಳಲ್ಲಿ ವರ್ಕು ಆಗಲಿಲ್ಲ ಅಂದರೆ ಕೆಲಸ ಮಾಡಿಲ್ಲ ಅಂದರೆ ನಮಗೆ ಪ್ರಯೋಜನ ಇಲ್ಲ ಅದ್ದರಿಂದ ನನಗೆ ಆದಷ್ಟು ಹಾನ್ಲೈನ್ ಕಂತ ನಮ್ಮ ನಿಯರ್ ಬೈ ಅಂದರೆ ಹತ್ರ ಇರೋ ಅಂಗ್ಡಿಗಳಲ್ಲೇ ತಗೋಬೇಕು ಅಂತ ನನಗೆ ಅನಸ್ತಿದೆ ಇದರಿಂದ ನನಗೆ ಆನ್ಲೈನ್ ಮೋಸಗಳಂತ ಅಂತ ನನಗೆ ಅನ್ನಿಸ್ತಿದೆ ಆದ್ದರಿಂದ ನನಗೆ ಈ ವಸ್ತುಗಳು ಆನ್ಲೈನಲ್ಲಿ ತೊಗೊಳ್ಳೋದು ಬೇಡ ಎಲೆಕ್ಟ್ರಾನಿಕ್ ವಸ್ತುಗಳು ವ್ಯಾರಂಟಿ ಕೊಡೋದಿಲ್ಲ ಕೊಟ್ರು ಅವರು ಸರಿಯಾಗೇ ವಸ್ತುಗಳನ್ನು ಮತ್ತೆ ರೀಪ್ಲೇಸ್ಮೆಂಟ್ ಮಾಡೋ ಅಂಥದ್ದು ಮಾಡೋಲ್ಲ ಟೈಮ್ಗೆ ಅವರು ರೆಸ್ಪಾಂಡ್ ಆಗ್ತಿಲ್ಲ ಇದರಿಂದ ನನಗೆ ಈ ಆನ್ಲೈನ್ ವಸ್ತುಗಳಲ್ಲಿ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ತೊಗೊಳೋಕ್ಕೆ ನಾನು ಇಷ್ಟಪಡ್ತಾಯಿಲ್ಲ ಇದು